ಅಣ್ಣ ಏನಣ್ಣ ಬಂದು ಭಾಳ ಹೊತ್ತು ಆತು ಅಣ್ಣ ಕಟಿಂಗ್ ಮಾಡಕ್ಕೆ ಅವನು ತಡಿ ತಡಿ

ಅಣ್ಣ ನಾ ಅಣ್ಣ ನಾನು ಬಂದು ಒಂದು ತಾಸು ಆತಣ್ಣ ಬಂದು ಕುಂತು ಈಗ ಮಾಡ್ತಾರೆ ಹಂಗೆ

ಅಣ್ಣ ನನ್ಗೆ ಈಗ ಅಲ್ಲ ಅಣ್ಣ ಈಗ ಇಲ್ಲ ಅಣ್ಣ ಹೇಗೆ ಅಲ್ಲ ಓಕೆ ಅಣ್ಣ ಆಯಿತು ಕರೆಕ್ಟೇ ಅಲ್ಲ ಟಿವಿ ನೋಡಿ ನೋಡಿ ಸಾಕಾಗಿಬಿಡ್ತಣ್ಣ ಪೇಪರ್ ನೋಡಿ ನೋಡಿ ನೋಡಿ ಸಾಕಾಗ್ಬಿಡ್ತು ಓದಿ ಓದಿ ಪೇಪರ್ಗಳು ಹೀಗೆ ಎಷ್ಟೊತ್ತು ಅಂತಣ್ಣ ಒಂದು ತಾಸು ಮೇಲೆ ಆಯ್ತು ನಾ ಬಂದು ಕುಂತ್ಕಂಡು ಅವರು ಭೀ ಅದು ಏನು ಅಂತಾರಲ್ಲ ಸರಿ ವಾರ್ದಾಗ ಒಂದು ದಿನ ಬರ್ತಾರಂತಂದು ಅವ್ರದ್ದೇ ಕಟಿಂಗ್ ಮಾಡ್ಕಂಡು ಇದ್ದುಬಿಟ್ರೆ ನಾವೆಲ್ಲಿ ಹಿಂಗೆ ಕುಂತ್ರೆ ನಾವು ಒಂದು ಒಂದು ತಾಸುಗಟ್ಲೆ ಆಯ್ತು ಅಣ್ಣ ಅಣ್ಣ ನನ್ನದು ಅಲ್ಲಣ್ಣ ಅಲ್ಲಣ್ಣ ನಂದು ಇನ್ನೂ ತುಂಬ ಇದೆ ನಂದು ಯ ಫುಲ್ಲು ಫುಲ್ಲು ಏರ್ ಅಣ್ಣ ನನ್ನದು ಫುಲ್ಲು ಸೈಡ್ಗೆಲ್ಲ ಫುಲ್ ಕಟಿಂಗು ಆಮೇಲೆ ಏರ್ಸ್ಟೈಲು ಆಮೇಲೆ ಫೇಸ್ ವಾಸ್ ಮಾಡ್ಬೇಕಣ್ಣ ಹೌದು ಹೌದು ಹೌದಣ್ಣ ಹೌದಣ್ಣ ಹಾಂ ಏನು ಶರ್ಬತ್ ಬೇಡಣ್ಣ ಅಣ್ಣ ಶರ್ಬತ್ತ್ ಕುಡುದು ಬಂದಾಯಿತು ಟೀ ಕುಡುದು ಬಂದಾಯಿತು ಹ್ಞೂ ಒಂದು ಸ್ವಲ್ಪ ಬೇಗ ಮಾಡಿಕೊ ಮಾಡ್ರಣ್ಣ ನಮ್ಮದು ಬೇರೆ ಕಡೆ ಕೆಲಸ ಇದೆ ಹಾಂ ಸರಿ ಅಣ್ಣ ಮಾಡ್ರಣ್ಣ ಈಗ ಅಲ್ಲ ಅಣ್ಣ ಇನ್ನೂ ಒಬ್ರು ಇದ್ದ್ದಾರಲ್ಲ ಇನ್ನೊಬ್ರಿಂದ ಮಾಡ್ತಿರೋ ಅಥವಾ ನಮ್ಮದೇ ಈಗ ಮಾ ನಮ್ಮದೇ ಮಾಡ್ತೀರಾ ಈಗ ಕಟಿಂಗ್

ಓಕೆ ಅಣ್ಣ ಹಾಂ ಹಾಂ ಸರಿ ಅಣ್ಣ ಹಾಂ ಸರಿ ಅಣ್ಣ ಓಕೆ ಅಣ್ಣ

ಓಕೆ ಅಣ್ಣ ಓಕೆ ಹಾಂ ಸರಿ ಹಾಂ